ಹಲೋ ಸೌಮ್ಯ ಅವರೇ ಎಲ್ಲಿದ್ದೀರಿ ಹಲೋ ಸೌಮ್ಯಾ ಮೇಡಮ್ ನಾನು ಕಿರಣ ಎಲ್ಲಿದೆ ಎಲ್ಲಿದ್ದಾರೆ ಮೇಡಮ್ ಆಟೋ ಎಲ್ಲಿದೆ ಮರ್ತೋದ್ರಾ ನಂಬರ್ ಸೇವ್ ಇಲ್ವಾ ಹೌದಾ ಏನಿಲ್ಲ ಮೇಡಮ್ ಇದು ಮನೆಯಿಂದ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ನಾನು ನಮ್ಮ ಮನೆಯವರು ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅದು ಇವತ್ತು ಮನೆಗೆ ಬಂದು ಪಿಕ್ ಮಾಡಿ ದೇವಸ್ಥಾನಕ್ಕೆ ಬರ್ತೀರಾ ಮತ್ತಲ್ಲಿಂದ ವಾಪಸು ನಮ್ಮನ್ನು ಪಿಕ್ ಮಾಡಬೇಕು ನೀವು ಅಂದರೆ ವಾಪಸ್ ಬರಬೇಕು ಕರ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ಬರಲಿ ಮೇಡಮ್ ಎಲ್ಲ ಎಷ್ಟಾಗತ್ತೆ ಏನು ಅದೇ ಅಲ್ಲಿ ಎಲ್ಲಿದ್ದೀರಿ ಈಗ ನೀವು ಹೌದು ಬಿಟ್ಟು ಮತ್ತೆ ವಾ ಕರ್ಕೊಂಡು ಹೋಗಿ ದರ್ಶನ ಮುಗಿಸ್ಕೊಂಡು ವಾಪಸು ಬರೋದು ಹಾಂ ಇಲ್ಲ ಮೇಡಮ್ ಎಲ್ಲಿ ಒಂದು ಒಂದೂವರೆ ಕಿಲೋಮೀಟರ್ ಒಂದು ಎರಡು ಕಿಲೋಮೀಟರ್ ಆಗತ್ತಷ್ಟೇ ಅಲ್ವ ಎಷ್ಟು ಎಷ್ಟು ಹೇಳ್ತೀರಿ ನೀವು ಅಲ್ಲಾ ಎಷ್ಟು ಹೇಳ್ತೀರಿ ಎಷ್ಟು ಹೇಳ್ತೀರಿ ಅಲ್ಲ ನೀವು ಯಾವ ರೂಟ್ನಲ್ಲಿ ಕರ್ಕೊಂಡು ಹೋಗ್ತೀರಿ ಇನ್ನೂರು ರೂಪಾಯಿ ಅಂದರೆ ಇಲ್ಲಿ ಮನೆಯಿಂದಲೇ ನೂರೈವತ್ತು ರೂಪಾಯಿ ಬರ್ತಾರಲ್ಲ ಹಾಂ

ಅಲ್ಲ ಇನ್ನೂರು ರೂಪಾಯಿ ಜಾಸ್ತಿ ಆಗಲಿಲ್ವಾ ಮೇಡಮ್ ಆಂ ಅಲ್ಲ ಜಾಸ್ತಿ ಆಗಿದೆ ಅಂತಂದೇಳಿ ನೀವು ಒಂದೇ ಬಾಡಿಗೆಗೆ ಎಲ್ಲ ತಗೊಳೋದಲ್ವ ಎಷ್ಟು ನಮ್ಮ ಮನೆಯಿಂದ ದುರ್ಗಾಂಬಿಕಾ ದೇವಸ್ಥಾನ ಒಂದೆರಡು ಕಿಲೋಮೀಟರ್ ಇರಬಹುದು ಅಷ್ಟೆ ಏನೋ ಆಂ ಹೋಗಿಬರೋದು ಹೌದಾ ಈಗೆಲ್ಲಿದ್ದೀರಾ ನೀವು ಎಷ್ಟೊತ್ತು ಆಗ್ತದೆ ನೀವು ಬರೋದಿಲ್ಲಿಗೆ ಅಲ್ಲ ಇನ್ನೂರು ರೂಪಾಯಿ ಬೇಡ ಸ್ವಲ್ಪ ಕಡಿಮೆ ಮಾಡಿ ಅಲ್ಲೇ ಹೋಗಿ ಬರೋಣ ಅಲ್ಲ ನೀವು ರೆಗ್ಯುಲರ್ ಕಸ್ಟಮರ್ ಅಲ್ವಾ ಬೇರೆಯವರಿಗೆ ಏನು ಫೋನ್ ಮಾಡೋದಾ ಸುಮ್ಮನೆ ಆಯ್ತು ಒಂದು ಇಪತ್ತು ರೂಪಾಯಿ ಹೆಚ್ಚು ಕಮ್ಮಿ ಕೊಡೋಣ ಅಂತೆ ಮೇಡಮ್ ಸರಿಯಾ ಹಾಂ ಇನ್ನೊಂದು ಟೆನ್ ಮಿನಿಟ್ಸ್ ಅಲ್ಲ ಇನ್ನೊಂದು ಐದು ನಿಮಿಷ ಒಂದು ಹದಿನೈದು ನಿಮಿಷ ಬಿಟ್ಟು ಬನ್ನಿ ಹೋಗಿ ಅಲ್ಲೊಂದು ಹತ್ತು ನಿಮಿಷ ಆಗತ್ತೆ ಅಲ್ಲೇ ಮುಗಿಸ್ಕೊಂಡು ಬರೋಣಂತೆ ಓಕೆನ ಮೇಡಮ್ ಹಾಂ ಹಾಂ ಓಕೆ ಮೇಡಮ್ ಓಕೆ ಹಾಂ